ಜಾಗದ ದಲ್ಲಾಳಿಯಾ ನೀವು ನನಗೊಂದು ಜಾಗ ಬೇಕು ಎಲ್ಲಿಯಾದರು ಉಡುಪಿ ಉಡುಪಿ ಮಣಿಪಾಲದಾಚೆ ಎಲ್ಲಿಯಾದರು ಜೊ ಒಲ್ ಒಳ್ಳೆ ಜಾಗ ಇದ್ದರೆ ಹೇಳಿ ನಮಗೊಂದು ಮನೆ ಕಟ್ಟುವ ಜಾಗ ಒಂದು ಅಲ್ಲಿ ತುಂಬ ಕಾಸ್ಟ್ಲಿ ಅಲ್ಲಾ ಆ ಹಾಂ ಅಷ್ಟು ಬೇಕು ಅಷ್ಟು ಬೇಕು ಬಜೆಟ್ ಒಂದು ಮೂರು ನಾಲ್ಕು ಲಕ್ಷ ಒಂದು ಸೆನ್ಸಿಗೆ ಇದ್ದರೆ ಒಂದು ಹಾಂ ತೊಂದರೆ ಇಲ್ಲ ಹಾಂ ಸ್ವಲ್ಪ ಹೈವೆಯಲ್ಲಿ ಅಂಗಡಿ ಅದು ಇದು ಎಲ್ಲ ಇರ್ತದಲ್ಲ ನಮಗೆ ಪೆಸಿಲಿಟಿ ಎಲ್ಲ ಒಳ್ಳೆಯದಿರ್ತದಲ್ಲ

ಹಾಂ ಹಾಂ

ಹೌದೌದು

ಒಳಗೆನೂ ಆಗ್ಬೋದು ಆಗ್ಬೌದು ನಮಗೊಂದು ಮನೆ ಕಟ್ಟುವ ಮತ್ತೆ ಸ್ವಲ್ಪ ಅಂಗಡಿ ಏನಾದ್ರು ಇದ್ದ ಫೆಸಿಲಿಟಿ ಸ್ವಲ್ಪ ಬೇಕು ರಸ್ತೆ ಬೇಕು ಹೌದೌದು

ಆಯ್ತು ಆಯಿತು ಸರಿ ಸರಿ

ಸರಿ ಸರಿ

ಆಯ್ತು ಆಯಿತು ನೀವು ಯಾವಾಗ ಬರ್ಬೆಕೂಂತ ಹೇಳಿ ಆವಾಗ ಬರ್ತೇನೆ

ಸರಿ ಸರಿ